ಹಲೋ ಕಸ್ಟಮರ್ ಕೇರಾ ನಾನು ಒಂದು ಸ್ಮಾರ್ಟ್ ಫೋನ್ ಬುಕ್ ಮಾಡಿದ್ದೆ ಅಲ್ವಾ ಅದು ಆ್ಯಕ್ಚುಲ್ ನಿನ್ನೆ ಬರುತ್ತೆ ಅಂತ ನೀವು ಹೇಳಿದ್ದೀರಿ ಆದ್ರೆ ಸೋ ನಿನ್ನೆನೂ ಬಂದಿಲ್ಲ ಇನ್ನು ಯಾವತ್ತು ಬರ್ಬೋದು ನಾನು ಬುಕ್ ಮಾಡಿ ಒಂದು ನಾಲ್ಕೈದು ದಿವಸ ಆಯ್ತಲ್ವ ಹಾಂ ಏನಾದರೂ ತೊಂದರೆನಾ ಹಾಂ ಯಾವತ್ತು ಬರುತ್ತೆ ಅಂತ ನಂಗೆ ಇದು ಮಾಡ್ತೀರಾ ಹೇಳ್ತೀರಾ ಓಹ್ ನಾಳೆ ಹಾಗಾದ್ರೆ ಖಂಡಿತ ಬರ್ಬೋದಲ್ವಾ ಹಾಂ ಓಕೆ ಎಕೆ ಏನಾದರೂ ಯಾಕೆ ಲೇಟಾಯಿತು ಅಂತ ನನಗೊಂದು ತಿಳ್ಸಿ ಹೇಳಿ ಬಿಡಿ ಆಯಿತು ನಾನು ಕಾಯ್ತಾ ಇರ್ತೀನಿ